ಸೀರೆ ಬಂದು ಯೇ ಹಳೆ ಹೆಣ್ಮಕ್ಕಳ್ದಿಗೆ ಒಂಥರ ಲಕ್ಷಣವಾಗಿರ್ಬೋದು ಸೀರೆ ಒಂಥರ ಲಕ್ಷಣವಾಗಿರುವ ಸೀರೆ ಹೆಣ್ಣು ಮಕ್ಕಳ್ಗೆ ಒಂದು ಹೇಳಿ ಮಾಡಿಸಿದಂಥ ಒಂದು ಪ್ರಾಡಕ್ಟ್ಸ್ ಅಂತ ಹೇಳ್ಬೌದು ನಾನು ಸೀರೆ ಹಳ್ಳಿಯ ಎಂದ್ರೆ ಇಂಥ ಸ ಹಬ್ಬಗಳಲ್ಲಾಗಿರ್ಬೋದು ಸೀರೆ ಹಾಕೊಂಡ್ರೆ ಏನೋ ಒಂಥರ ಮುಗ್ಧತೆ ಈಗಿನ ಕಾಲದಲ್ಲಿ ಚಡ್ಡಿ ಡ್ರೆಸ್ ಹಾಕೊಂಡ್ ಓಡಾಡ್ತಾರೆ ಅದೇ ಲಕ್ಷಣವಾಗಿ ಸೀರೆ ಉಟ್ಟುಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಂತೆಂಥ ಸೀರೆ ಮೈಸೂರು ಸಿಲ್ಕ್ ಆಗಿರ್ಬೋದು ಪ್ರಾಡಕ್ಟ ಬಂದು ರೇಷ್ಮೆ ಸ್ಯಾರೀಸ್ ಆಗಿರ್ಬೋದು ಒಂದೊಂದು ಥರ ಒಂದೊಂದು ಸೀರೆ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಒಂದೊಂದು ಸೀರೆ ನೋಡ್ತಿದ್ದರೆ ಎಲ್ಲ ತಗೊಳ್ಬೇಕು ತಗೊಳ್ಬೇಕು ಅನ್ನೋ ಆಸೆ ಫೀಲಾಗುತ್ತೆ ಹಾಗೇ ನಾನೂ ತೊಗೋ ನನಗೂ ಒಂದು ಸಿ ನನಗೂ ಸೀರೆ ಉಟ್ಕೋಬೇಕು ಅಂತ ತುಂಬ ಆಸೆ ಎಲ್ಲರ್ಗೂ ಸೀರೆ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಬಂದರೆ ಸೀರೆನಪ್ಪ ಅಲ್ಲವಾ ಹೆಣ್ಮಕ್ಳು ಅಂತ ಬಂದರೆ ಸೀರೆ ಎಲ್ಲರ್ಗೂ ಸೀರೆ ಉಟ್ಕೊಂಡ್ಬೇಕು ಅಂತ ಆಸೆ ತುಂಬ ಇರ್ತೈತೆ ಅಂತ ಹೇ ಎಲ್ಲರ್ಗೂ ಆಸೆ ಉಟ್ಕೋಬೇಕು ಅಂತ ತುಂಬ ಇರ್ತೈತೆ ನಮಗೂ ಇರ್ತೈತೆ ಎಲ್ಲರ್ಗೂ ಇರುತ್ತೆ ಬಟ್ ಅದೊಂಥರ ಲಕ್ಷಣವಾಗಿ ಕಾಣ್ಸುತ್ತೆ ಇವಾಗ ಹೆಣ್ಣುಮಕ್ಳು ಡ್ರೆಸ್ ಹಾಕಂಡ್ರೆ ಒಂಥರ ಕಾಣ್ತಾರೆ ಆಫ್ ಚಡ್ಡಿ ಹಾಕೊಂಡ್ರೆ ಒಂಥರ ಕಾಣ್ತಾರೆ ಮತ್ತು ಸೀರೆ ಹಾಕೊಂಡ್ರೆ ಒಂಥರ ಅದೇ ಸೀರೆ ಹಾಕಂಡ್ ನೋಡಿರಿ ಎಷ್ಟು ಲಕ್ಷಣವಾಗಿ ಕಾಣ್ತಾರೆ ಅಂದರೆ ನೋಡಿದ ತಕ್ಷಣ ಫಿದಾ ಆಗಿಬಿಡ್ತಾರೆ ಎಲ್ಲರೂ ಅಲ್ಲವಾ ನೋಡಿದ ತಕ್ಷಣ ಫಿದಾ ಆಗಿಬಿಡ್ತಾರೆ ಅಲ್ಲವಾ ಏ ನಾನು ಸೀರೆ ಬಗ್ಗೆ ನಾನು ಪಾಸಿಟಿವ್ ಹೇಳ್ಬೇಕು ಅಂದರೆ ಏ ಒಂದೇ ಅದು ಹಳ್ಳಿಗರ ಒಂದು ಪ್ರೊ ಒಂದು ಹಾ ಏನಪ್ಪಾ ಅಂತಾರೆ ಅಂದರೆ ಹಳ್ಳಿಗರದ್ ಒಂದು ಪ್ರಾಡಕ್ಟ್ ಹ್ಞೂ ಹಳ್ಳಿ ಕಡೆ ಹೋಯ್ತು ಅಂದರೆ ಕಚ್ಚಾ ಸೀರೆ ಆಗಿರ್ಬೋದು ಮತ್ತು ಯಾವ್ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸೀರೆಗಳು ಅಸ್ ಎಷ್ಟು ಚೆನ್ನಾಗೇ ಉಡಿಸ್ತಾರೆ ಅಂದರೆ ಸೀರೆ ಉಟ್ಟುಕೊಂಡು ಡಾಬು ಹಾಕೊಂಡು ನೆತ್ತಿ ಬೊಟ್ಟು ಹಾಕೊಂಡು ಜುಮುಕಿ ಹಾಕೊಂಡ್ರೆ ಎಷ್ಟು ಚಂದ ಕಾಣುತ್ತಾರೆ ಅಲ್ಲವಾ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ